ನಮ್ಮನೆ ನೀರನ ಶುದ್ಧೀಕರಣ ಮಾಡ್ತೀವಿ ಅಂದ್ರ ಇಲ್ಲೆಲ್ಲ ನಿ ಫಿಲ್ಟ್ರ್ ನೀರು ಅದು ಎಲ್ಲ ಇಲ್ಲ ನಮ್ಮ ಹತ್ರ ಸಿಗಲ್ಲ ಯಾಕಪ್ಪ ಅಂದ್ರ ಅವೆಲ್ಲ ಇಲ್ಲಿ ಸೌಲಭ್ಯಗಳು ಇಲ್ಲ ನಮ್ಮ ಹಳ್ಳಿ ಊರಲ್ಲಿ ಅರಾಗ್ ನಾನು ನಾವು ಏನು ಮಾಡ್ತೀವಿ ಅಂದ್ರ ಬಾವಿ ಕೆರಿ ಅವ ಇರ್ತವಲ್ಲ ಕೆ ನಳದ ನೀರು ಅವು ಅವೇ ತೊಗೊಂಡು ಕೇಸಿ ನಾವೊಂದು ಕಾಟನ್ ಬಟ್ಟಿ ತಗೊತೀವಿ ಬನಿಯನ್ದು ತಗೊಂಡು ಒಂದು ಕೊಡಕ್ಕೆ ಕೇಸಿದು ಮಾಡ್ದಾಗ ಅವು ನೀರು ತೊಗೊಂಡು ಬಂದಿ ಪಾತ್ರೆ ಒಳಗೆ ಹಾಕ್ತಿ ಶುದ್ಧೀಕರಣ ಮಾಡ್ತಿದ್ದೀವಿ ಹಾಗೆ ನಮ್ಗ್ನು ನೀವು ಹೆಂಗೆ ಮಾಡ್ತಿರಪ್ಪ ಅಂತ ನಾ ಇಬ್ಬರು ಮೂವರು ಮನೆ ಪಕ್ದೋರ್ಗ ಕೇಳ್ದಾಗ ಅವಾಗ ಹೇಳಿದ್ದು ಹೇಳಿದ್ವಿ ನಾವು ಇಲ್ಲ ನಮ್ಮ ಕೆರೆ ನೀರ್ನು ತಗೊತೀವಿ ಕುಡಿಲಾಕ ಬಳ್ಸ್ಲಾಕೆ ಎಲ್ಲ ಅದೇ ನೀರು ಯೂಸ್ ಮಾಡ್ತೀವಿ ಅವೆಲ್ಲ ನೀರೆಲ್ಲ ಹೊಲ್ಸಿ ಬರ್ತಾವ ಹಾಗಾಗಿ ನಾವು ಕ್ ಒಂದು ಕಾಟನ್ ಬಟ್ಟೆ ತಗೊಂಡು ಕೇಸಿ ಅದಕ್ಕೆ ಹಿಂಗೆ ಹಚ್ ಕೇ ಸಿ ನೀರು ಶುದ್ಧೀಕರಣ ಮಾಡ್ತೀವಿ ಇಲ್ಲಾಂದರೆ ಬಿಸ್ಲಾಗೆ ಇಡ್ತೀವಿ ಅರ್ದಾಗೆಲ್ಲ ಕಚ್ಡ ಗಿಚ್ಡ ಇರ್ತಾವಲ್ಲ ಒನ್ ಸೈಡ್ ಪೂರ ಆಗ್ಬಿಡ್ತದೆ ಕಚ್ಡ ಅದು ಇದ್ದಾಗ ಅದು ತಗೊಂಡು ನೀರು ಶುದ್ಧೀಕರಣ ಮಾಡ್ತೀವಿ ಮ ಮಾಡ್ತೀವಿ ಅದೆಲ್ಲ ನೋಡ್ಬಿಟ್ಟು ಬೆ ಮ ಬೇರೆ ಒಬ್ಬರು ಎಲ್ಲ ಕೇಳ್ತಿರ ನೀವು ಎಲ್ಲ ಹೆಂಗೆ ಮಾಡ್ತಿರಿ ಇದು ಎಲ್ಲ ಶುದ್ಧೀಕರಣ ಅದು ಸೊಲ್ಪ ನಮ್ಗೂನು ಹೇಳ್ರಿ ಅಂದಾಗ ಅವ ನಮ್ಮ ಪಕ್ಕದ ಮನೆ ಅಂದರೆ ನಮ್ಮ ಕಾಕಾ ಅವರೇ ಆಗಬೇಕು ಅಂದರೆ ದೂರ್ಯಿಂದ ರಿಲೇಷನ್ಶಿಪ್ಪ ಅವ್ರಿಗೆ ಕೇಳ್ದಾಗ ನಾ ಇಲ್ಲ ಕಾಕ ಹಿಂಗಿನ ಮಾತು ಹಿಂಗ ಹೆಂಗಂದ್ರೆ ಕಾಕ ನೀರು ತಗೊತೀವಲ್ಲ ಬಾವಿದಂದ ಆಗಲಿ ಕೆರೀ ಎಲ್ಲಿಂದಿನ ನೀರು ಅವೆಲ್ಲ ಹೊಲಸು ಬರ್ತಾವ ಹೊಲಸು ಬಂದಾಗ ಒಂದು ಕಾಟನ್ ಬಟ್ಟೆ ತಗೊತೀವಿ ಕಾಟನ್ ಬಟ್ಟೆ ತಗೊಂಡು ಕೇಸಿ ಏನು ಮಾಡ್ತೀವಪ್ಪ ಅಂದ್ರೆ ಒಂದು ಇದು ಪಾತ್ರೆ ಇರ್ತಲ್ಲ ಪಾತ್ರೆಗೆ ಸುತ್ಬಿಟ್ಟು ಹಿಂಗೆ ಮ್ಯಾಲ್ಗಡೆ ನೀರು ಹಾಕ್ತೀವಿ ಪೂರ ಕಚ್ಡ ಎಲ್ಲ ಒಂದು ಸೈಡ್ ಆಗ್ತವ ಅಚಾನಕ್ ಅರ್ದಾಗ್ನು ಹಂಗೆ ಆಗಿಲ್ಲಪ್ಪ ಅಂದ್ರ ಒಂದು ಎದ್ರಲ್ಲಾದರೂ ಸ್ಟೋರ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಒಂದು ಬಿಸಿಲು ಅಂದ್ರೆ ಒಂದ್ ಗಂಟೆ ಎರಡು ಗಂಟೆ ಮೂರು ಗಂಟೆ ಇಟ್ಟ ಇಡ್ತೀವಲ್ಲ ಅವಾಗ ನೀರು ಅವಾಗ ಪೂರಾ ಕಚ್ರೆಲ್ಲ ಹೋಗಿ ಕಿಸಿಮೇಲೆ ಪೂರಾ ಕ್ಲೀನ್ ಬರ್ತವ ನೀರು ಅಂದರೆ ಫಿಲ್ಟರ್ ನೀರು ಬಂದಂಗ ಫಿಲ್ಟರ ಯಾಕಂದ್ರೆ ನಮ್ಮಲ್ಲಿ ಫಿಲ್ಟ್ರ್ ನೀರು ಇಲ್ಲಿ ತಗೊಬೇಕಂದರೆ ತುಂಬ ಕಾಸ್ಟ್ಲಿ ನೀರು ನಮಗೆಲ್ಲ ತಗೊಳಕಾಗಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಫಿಲ್ಟ್ರ್ನು ಇಲ್ಲ ಮಾಡಬೇಕಪ್ಪ ಅಂದರೆ ಇನ್ನು ಫಿಲ್ಟ್ರ್ ಮಾಡಬೇಕು ಅಂತಂದರ ಅದಕ್ಕೆ ನಾವು ಹಿಂಗೆ ಕ ಬಾವಿದಾಗ ನೀರು ಅಂತ ಅವೆಲ್ಲ ಶುದ್ಧೀಕರಣ ಮಾಡಿ ಅವೇ ದಿನ ಕುಡಿಲಾಕ್ಕಂತ ನಾವು ಸ್ನಾನಕೆಲ್ಲ ಅವೇ ನೀರು ಬಳಸ್ತೀವಿ ಶುದ್ಧೀಕರಣ ಮಾಡ್ಬಿಟ್ಟು